ಇಲ್ಲಿ ತನ್ ಮಾಡೇ ಇಲ್ಲಿ ರೆಕಾರ್ಡಿಂಗ್ ಆಗ್ತೈತಿ

ಹಾಂ ಹಾಸ್ಪಿಟಲ್ ರೀ ನೀವು ಯಾರು ರೀ ಹಾಂ ಹೇಳ್ರಿ ಏನಾಗಬೇಕಿತ್ತು

ಟ್ರೀಟ್ಮೆಂಟ ಇಲ್ಲಿ ಹಾಸ್ಪೆಟ್ಲಿಗೆ ಬರೆ ಅಲ್ರಿ ಕೊಡ್ತೀವಿ ಇಲ್ರಿ ನೀವು ಹಾಸ್ಪೆಟ್ಲ್ಗೆ ಬಂದ್ರೆ ಮೇಲೆಲೆ ನಿಮಗೆ ನೋಡೇ ಮಾಡ್ಬೇಕಲ್ಲಾ ರೀ ನಿಮ್ಮನ್ನ ನೋಡುಲ್ದ ಮಾಡಕ್ಕೆ ಬರಂಗಿಲ್ಲ ರೀ ಆತು ಚಾರ್ಜ್ ಇದು ಒಂದು ಸಲ ವಿಜಿಟ್ ಮಾಡಿದ್ರೆ ಸಾವಿರ ರೂಪಾಯಿ ರೀ ಹಾಂ ಇಲ್ಲೇ ಬಂದು ವಿಜಿ ನಾಳೆ ಬರ್ ಅಲ್ಲಾ ರೀ ನಾಳೆ ಒಂಡಗ್ ನಾಳೆ ಒನ್ ಹಾಂ ನಾಳೆ ಒಂದು ಗಂಟೆಕ ಬರ್ರಿ ಇಲ್ರಿ ಹಂಗ್ ಕೊಡಕ್ಕೆ ಬರಾಂಗಿಲ್ಲ ರೀ ನಿಮ್ಮ ನೋಡುಲ್ದ ಕೊಡಕ ಬರಾಂಗಿಲ್ಲ ರೀ ಹಾಂ ಇಲ್ಲೇ ಬರ್ಬೇಕು ಅಲ್ರಿ ನಾಳೆ ಒಂದು ಗಂಟೆಕ ಬರ್ರಿ ಹಾಂ ರೀ